ಪ್ರಾರಂಭಿಕ ಬೈಕ್ಗಾರರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಸಹ ತಪ್ಪಿಸಬಹುದು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳು ಯಾವುವು ಈ ಕ್ವೆಶನನ್ನ ನೋಡ್ತಾ ಇದ್ರೇ ನಾನು ನಾನು ಕಲಿವ ಸಂದರ್ಭದಲ್ಲಿ ಸುಮಾರು ತಪ್ಪುಗಳ್ನ ಮಾಡ್ತಿದ್ದೆ ಹಂಗೆ ಮಾಡ್ತಾ ಮಾಡ್ತಾ ಎ ಬೈಕ್ ಸ್ಟಾರ್ಟ್ ಮಾಡೋದಾಗಿರ್ಬೊದು ಮತ್ತು ಸ್ಟ್ಯಾಂಡ್ ತೆಗಿಯೋದ್ ಆಗಿರ್ಬೊದು ಮತ್ತು ಬೈಕ್ನ ಚಲಾ ಓಡಿಸುವಾಗ ಆಗಿರ್ಬೌದು ತುಂಬಾ ತಪ್ಪುಗಳ್ನ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದಿನ ನಾನು ಕೂಡ ಸರಿಯಾಗಿ ಕಲಿತೆ ಸೊ ಸ್ವಲ್ಪ ಅಂದರೆ ಆರಂಭಿಕವಾಗಿ ಏನೇನಲ್ಲ ತಪ್ಪು ಮಾಡಬೇಕು ಅದೆ ಗೇರ್ ನಿಟಾಗಿ ಹಾಕದೆ ಇರ್ಬೋದಾ ಮತ್ತು ಎಕ್ಸ್ಲೀಟ್ರ್ನ ಜಾಸ್ತಿ ಕೊಡದಾಗಿರ್ಬೊದು ಮತ್ತು ಏ ಕ್ಲಚ್ಗಳನ್ನ ಬೆ ಯಾವಾಗ ಬೇಕು ಅವಾಗ ಹಿಡ್ಕೊಳದಾಗಿರ್ಬೊದು ಬ್ರೆಕ್ನ ಒತ್ತು ಅಂದರೆ ಬ್ರೆಕ್ ಒದ್ದು ಒತ್ತೋದೆ ಮರ್ತೊಗ್ಬೌದು ಈ ಥರದಲೆಲ ತಪ್ಪುಗಳನ್ನ ನಾನು ಮಾಡಿದಿನಿ ಸುಮಾರು ಮುಖ್ಯವಾಗಿ ನೋಡ್ಬೋದಾದರೆ ನನಗೆ ಪ್ರಾರಂಭಿಕ್ದಲ್ಲಿ ಬೈಕ್ ಕಲಿಯುವಾಗ ನಾನು ಹೆಲ್ಮೆಟ್ಟೆ ಹಾಕ್ತಿದಿಲ್ಲ ಸೊ ಈಗ ನಾನು ಹೆಲ್ಮೆಟ್ನ ಬಳಸ್ತಾ ಇದೀನಿ ಅದು ಒಂದು ದೊಡ್ಡ ತಪ್ಪನ್ನು ನಾನು ಮಾಡ್ತಿದ್ದೆ ಮೊದಲೆಲ್ಲಾ ಸೊ ಈಗೆಲ್ಲ ನನ್ನ ಬಳಸ್ತಾ ಇದೀನಿ ಹೆಲ್ಮೆಟೆಲ್ಲ

ಅವನ್ನ ಹಂಗೇ ಬಿಟ್ಬುಡ್ತಿದ್ದೆ ಏನು ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ತಿದಿಲ್ಲ ಸೊ ಕಾಲಕ್ರಮೇಣ ಮತ್ತು ಬೈಕು ನಂದು ಈ ಥರದೆಲ್ಲ ರಿಪೇರಿ ಬಂದರೆ ಬೇಗನೆ ತಕ್ಷಣ ನಾವು ರಿಪೇರಿ ಮಾಡ್ಸಿಕೊಂಡು ಅದನ್ನ ಓಡಿಸ್ಬೇಕು ಅನ್ನೋದು ಒಂದು ನನಗೆ ಒಂದು ಸಾಮಾನ್ಯ ಜ್ಞಾನ ಬಂದಿರ್ತಕಂಥದ್ದು ತದನಂತರ ಬೈಕ್ನ್ನ ನನಗೆ ಬೈಕ್ ಫೆವ್ರೆಟ್ ಅಂತ ಅಂದರೆ ನಾನು ಶಿವಮೊಗ್ಗ ಒಂದು ಸತೆ ಬೈಕಲ್ಲಿ ರೈಡ್ ಮಾಡಿದ್ದೆ ಸೊ ಆ ಒಂದು ಸಂದರ್ಭದಲ್ಲಿ ನನಗೆ ಆ ಒಂದು ನನಗೆ ತುಂಬಾ ಒಂದು ಒಳ್ಳೇ ಎಕ್ಸ್ಪಿರಿಯನ್ಸ್ ಆಗಿತ್ತು ಯಾಕೆ ಅಂತಂದರೆ ಒಂದು ಪ್ರದೇಶ ದಾಟಿದ ಮೇಲೆ ಒಂದು ಪ್ರದೇಶ ತುಂಬಾ ವಿಭಿನ್ನವಾಗಿ ಅವನು ಬೈಕಲ್ಲಿ ಬೈಕ್ ರೈಡ್ ಮಾಡುವಾಗ ನಾನು ಗೊತಾಯ್ತು ನನಗೆ ಆಮೇಲೆ ನನಗೆ ಅಲ್ಲೀ ಬೈಕ್ಲ್ಲಿ ಹೋಗುವಾಗ ಅಥ್ವ ಈ ಸಿಗ್ನಲ್ಗಳನ್ನು ಗಮನಿಸೋದಾಗಿರ್ಬೋದು ಆ ಈ ಥರದೆಲ್ಲ ಮುಖ್ಯ ಅಂಶಗಳನ್ನು ನಾನು ಮರಿತಾ ಇದ್ದೇ ಸುಮ್ಮನೆ ಕ್ರಾಸ್ಸಿಂಗ್ ಬಂದು ಅಕ್ಕಪಕ್ಕ ಕ್ರಾಸಿಂಗ್ ಬಂದಾಗ ಸುಮ್ಮನೆ ಹೋಗ್ಬಿಡ್ತಿದ್ದೆ ಸೊ ಅದಾದಮೇಲೆ ಈ ಸಿಗ್ನಲ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಕ್ರಾಸ್ ಮಾಡ್ಬೇಕು ಈ ಥರದೆಲ್ಲ ಮಾಹಿತಿಗಳನ್ನು ಮತ್ತು ನಾನು ಅದು ತಿಳ್ಕೊಂಡೆ ಆಮೇಲೆ ನೋಡೋದಾದರೆ ಅದೆ ನಾವು ಒಂಥರ ಮೂರು ಇಲ್ಲ ನಾಲ್ಕು ಜನ ಜನನ್ನ ಹಾಕ್ಯಂಡು ನಾನು ಬೈಕ್ ರೈಡ್ ಮಾಡುತ್ತಿದ್ದೆ ಮೊದಲೆಲ್ಲ ಇವಾಗ ಒಬ್ಬನೆ ಅಥ್ವ ಇಬ್ಬರು ಇಬ್ಬರು ನಾವಿಬ್ಬರು ಓಡಾಡ್ತಿವಿ ಅದು ಒಂದು ತಪ್ಪುಗಳು ಸುಮಾರು ಆಗಿದಾವೆ ಸೊ ಇಷ್ಟು ನಾವು ನೋಡಬಹುದು ಆಮೇಲೆ ನನ್ನ ನಮ್ಮ ನಮ್ಮಭಾಗ್ದಲ್ಲಿ ತುಂಬಾ ಕಡಿಮೆ ರೀತಿಲಿ ನಿಯಮಗಳನ್ನು ಪಾಲಿಸೋದು ಸೊ ಇವಾಗ್ ನಾವು ವಿದ್ಯಾರ್ಥಿಗಳಾಗಿದ್ದು ಅದೆಲ್ಲ ನೋಡಿ ಬಂದು ಇವಾಗೇ ಒಂದು ಒಂದು ನಾಗರಿಕಾ ಸಮಾಜದ ಒಂದು ವ್ಯಕ್ತಿಗಳಾಗಿ ಇವಾಗ ಒಂದು ಒಳ್ಳೇ ರೀತಿಯ ನಿಯಮ ನಿಯಮಪಾಲನೆ ಮಾಡ್ತಕಂಥದ್ದು ಮಾಡ್ಬೇಕು ಕಡ್ಡಾಯ್ವಾಗ್ ಕಡ್ಡಾಯವಾಗ್ ನಾವು ಹೆಲ್ಮೆಟನ್ನ ಧರ್ಸಬೇಕು ಮತ್ತು ಈ ಸರ್ಕಾರದ ಎಲ್ಲ ನಿಯಮಗಳನ್ನು ಪಾಲಿಸಿ ಚಾಲನೆ ಮಾ ಬೈಕನ್ನು ಚಾಲನೆ ಮಾಡ್ಬೇಕು ಮತ್ತು ಯಾವುದೆ ಥರದ ಇನ್ನೊಬ್ರಿಗೆ ತೊಂದರೆ ಆಗೋಥರ ಅಥ್ವ ಇನ್ನೊಂದು ಇನ್ನೊಬ್ಬರಿಗೆ ಇರಿ ಮಾನಸಿಕವಾಗೀ ತೊಂದರೆ ಮಾಡದೇ ಬೈಕ್ನ ನಾವು ಚಲಾಯಿಸಬೇಕು ಮತ್ತು ಇನ್ನೊಂದು ಪ್ರಮುಖ ಕಡ್ಡಾಯವಾಗಿ ಮಾಡ್ಬೇಕು ಅನ್ನೊದೇನಂದರೆ ನಿಧಾನಗತಿಯಲ್ಲಿ ನಾವು ಬೈಕ್ನ ಚಾಲನೆ ಮಾಡ್ತಕಂಥದ್ದು ನಿಧಾನಗತಿಯಲ್ಲಿ ಬೈಕ್ನ ಚಾಲನೆ ಮಾಡಿ ನಮ್ಮ ಸೇಫ್ಟಿನ ಅಂದ್ರೆ ನಮ್ಮ ಸುರಕ್ಷತೆ ಮತ್ತು ನಮ್ಮ ನಮ್ಮವರ ಸುರಕ್ಷತೆ ನಾವು ಕಾಪಾಡಬೇಕು ಸೊ ಇದು ಈ ಥರದ್ದೆಲ್ಲ ಮಾಹಿತಿಗಳು ನಾವು ಕಡ್ಡಾಯವಾಗಿ ಬೈಕ ಓಡಿಸುವಾಗ ಪಾಲನೆ ಮಾಡಲೇ ಬೇಕು ಹಂಗಿದ್ದಾಗ ಮಾತ್ರ ನಮ್ಮ ಒಂದು ಜೀವನ ತುಂಬಾ ಉತ್ತಮಕರವಾಗಿ ಮಾದರಿಯಾಗಿ ಸುಖವಾಗ್ ಸುಖಕರವಾಗಿ ಇರ್ತಕಂಥದ್ದು ಆ ನಮ್ಮ ಬಳ್ಳಾರಿ ಭಾಗ್ದಲ್ಲಿ ನೋಡೋದಾದರೆ ಒಂದು ಈಗಿನ ಮಟ್ಟದಲ್ಲಿ ತುಂಬಾ ಕಮ್ಮಿ ರೀತಿಲಿ ಆಕ್ಸಿಡೆಂಟ್ ಅಪಘಾತಗಳು ಕಮ್ಮಿ ಆಗ್ತಿದಾವೆ ಇದು ಒಳ್ಳೆ ವಿಚಾರ ಅಂತೇಳೊದು ಕಮ್ಮಿ ವಿಚಾರ ಅಂದರೆ ಕಮ್ಮಿ ಆಕ್ಸಿಡೆಂಟ್ ಆಗೋದು ಬಟ್ ತುಂಬ ಒಳ್ಳೇ ವಿಚಾರ ಏನು ಆಗಬೇಕು ಅಂತಂದರೆ ಯಾವುದೇ ಥರದಲ್ಲಿ ಅಪಘಾತ್ಗಳಾಗದೇ ಸುರಕ್ಷಿತವಾಗಿ ತಾವು ಎಲ್ಲಿಗೆ ಹೋಗ್ಬೇಕೊ ಮತ್ತು ಎಲ್ಲಿಂದ ಬರಬೇಕೊ ಎಲ್ಲ ಸುರಕ್ಷಿತವಾಗಿ ಇದ್ರೇ ಎಲ್ಲಾ ಎಲ್ಲವನ್ನು ತಡೆಗಟ್ಬೊದು ಎಲ್ಲರನ್ನು ಸುರಕ್ಷಿತ್ವಾಗಿ ನೋಡಿಕೊಳ್ಬೊದು ಇಷ್ಟು ನಾವು ಪ್ರಾರಂಭಿಕ ಹಂತದಲ್ಲಿ ಯಾವ್ತರದ ಬೈಕ್ಗಳನ್ನು ನಾವು ಬಳಸ್ತಿವೊ ಕೊನೆ ಹಂತದಲ್ಲಿ ಯಾವ್ತರ ಬೈಕ್ಗಳನ್ನ ಬಳಸ್ತಿವೊ ಎಲ್ಲ ಬೈಕ್ನ ಮಾದರಿಗಳು ತುಂಬಾ ಮುಖ್ಯವಾಗಿರ್ತಕಂಥದ್ದು ಆಮೇಲೆ ಇನ್ನು ಏನು ಇನ್ನು ಜಾಸ್ತಿ ಇದೆ ಸಾಕು ಅನಿಸುತ್ತೆ ಸ್ಟಾಪ್ ಮಾಡು